ನಮ್ಮ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮೋರಿಂಗ ಅಂದರೆ ನುಗ್ಗೆ ಎಲೆಗಳನ್ನು ನಾವು ಅದರ ಒಣಿಗಿಸುವ ಮುಖಾಂತರ ಅದ್ರಲ್ಲಿ ಇರತಕ್ಕಂಥ ವಿಟಮಿನಗಳನ್ನು ನಾವು ಉಳಿಸಿಕೊಂಡು ಅದರ ಒಂದು ಪೌಡ್ರ್ ಮಾಡುವ ಮುಖಾಂತರ ಅದರಿಂದ ನೂರ ಎಂಟು ಖಾಯಿಲೆಗಳನ್ನು ಕಡಿಮೆಯಾಗುತ್ತದೆ ಅನ್ನುವ ದೃಷ್ಟಿಯಿಂದ ಆ ಒಂದು ನುಗ್ಗೆ ಎಲೆಯನ್ನು ನಾವು ಬೆಳೆದು ಅದರಿಂದ ಉತ್ತಮವಾದಂತ ನಾವು ಯಶಸ್ಸನ್ನು ಕಂಡಿದ್ದೇವೆ ನೀವು ಕರ್ನಾಟಕದಲ್ಲಿ ಕೇಳಬಹುದು ಎನ್ ಒ ಎಫ್ ಎಚ್ ಮೋರಿಂಗಾ ಸಾವಯವ ಕೃಷಿಯಿಂದ ಬೆಳೆದಂಥ ಈ ಮೋರಿಂಗ ಎಲೆಯನ್ನು ದೇಶ ವಿದೇಶಗಳಲ್ಲಿ ರಫ್ತು ಮಾಡುವ ಮುಖಾಂತರ ಇಲ್ಲಿ ಭಾರತದಲ್ಲಿ ಸಾಕಷ್ಟು ಜನರಿಗೆ ಒಂದು ಸಾವಯವದ ಕೃಷಿಯ ಮುಖಾಂತರ ಉತ್ತಮ ಆರೋಗ್ಯ ನೀಡುವುದರಲ್ಲಿ ನಾವು ಸಾಕಷ್ಟು ಶ್ರಮವಯ್ಸುತ್ತಿದ್ದೇವೆ ಆ ಒಂದು ಈ ನುಗ್ಗೆ ಎಲೆಯ ಒಂದು ಪೌಡರ್ ಆ ಪೌಡರ್ ಸೇವನೆ ಮಾಡುವುದರಿಂದ ಸಾಕಷ್ಟು ವಯೋವೃದ್ಧರಿಗಾಗಿರ್ಬೋದು ಮತ್ತು ಯುವಕರಿಗಾಗಿರ್ಬೋದು ಮತ್ತು ಗರ್ಭಿಣಿಯರಿಗಾಗಿರ್ಬೋದು ಮತ್ತು ಅಪೌಷ್ಟಿಕತೆ ಹೊಂದಿದವ್ರಿಗಾಗಿರ್ಬೋದು ಸಾಕಷ್ಟು ಉತ್ತಮ ರೀತಿಯಾದಂಥ ಫಲವನ್ನು ನೀಡಿರುತ್ತದೆ ಇದು ಸೇವನೆಯಿಂದ ಬಿ ಪಿ ಶುಗರ್ ಕಂಟ್ರೋಲ್ ಆಗುತ್ತದೆ ಮತ್ತು ಮನುಷ್ಯನ ತೂಕವನ್ನು ಕಡಿಮೆ ಮಾಡುತ್ತದೆ ಕೊಲೆಶ್ಟ್ರ ಬೆಳೆದ ಬೆಳೀಲಿಕ್ಕೆ ಸಾಧ್ಯವಾಗದಂತೆ ತಡೆಯುತ್ತದೆ ಮತ್ತು ಕಣ್ಣುಗಳಿಗೆ ಮತ್ತು ಎಲುಬುಗಳಿಗೆ ಸಾಕಷ್ಟು ವಿಟ ಇದರಲ್ಲಿ ಐರನ್ ಕಂಡೆಂಟ್ ಇರೋದರಿಂದ ವಿಟಮಿನ್ಸ್ ಇರೋದರಿಂದ ಕಣ್ಣುಗಳಲ್ಲಿ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ತದೆ ಮತ್ತು ಏನಪ್ಪ ಅಂತಂದರೆ ಈ ಒಂದು ಪೌಡರ್ ಸೇವನೆ ಮಾಡುವುದರಿಂದ ನಮ್ಮ ತ್ವಚೆಯ ಮತ್ತು ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡುತ್ತದೆ ಇದನ್ನು ಸಾಕಷ್ಟು ರೀತಿಯಾದಂಥ ಉತ್ತಮವಾದಂಥ ಆರೋಗ್ಯಕ್ಕೆ ಇದನ್ನು ಉಪಯೋಗಿಸಿ ಸಾಕಷ್ಟು ಆರೋಗ್ಯವಂತರಾಗಿರುವುದನ್ನು ನಾವು ಕಂಡಿದ್ದೇವೆ ಎನ್ನುವುದು ಈ ಒಂದು ಬೆಳೆಯ ಒಂದು ಉತ್ತಮ ಉದ್ದೇಶವಾಗಿ